ನಾವು ಅಡುಗೆ ಮಾಡುವಾಗ ಮುನ್ನಚ್ಚರಿಕೆಗೆಳನ್ನು ಹೇಗೆ ಪಾಲಿಸುತ್ತೇವೆ ಎಂದು ಹೇಳ್ತಿದ್ದೇವೆ ಅಡುಗೆ ಮಾಡುವಾಗ ಮೊದಲು ಗ್ಯಾಸನ್ನು ಹೊತ್ತಿಸ್ಬೇಕು ಆನಂತರ ಅಡುಗೆ ಪಾತ್ರೆಯನ್ನಿಟ್ಟು ಮಾಡಬೇಕು ನಂತರ ಅಡುಗೆ ಮಾಡುವಾಗ ಗ್ಯಾಸಿನ ಹತ್ತಿರ ಮೊಬೈಲ್ ಫೋನನ್ನು ಇಡಬಾರದು ಮೇಲೆ ಗ್ಯಾಸಿನ ಮೇಲೆ ಯಾವುದೇ ಒಂದು ವಸ್ತುವನ್ನು ಇಟ್ಟು ಹೊರಗಡೆ ಬರಬಾರದು ಹೊರಗಡೆ ಬಂದರೆ ಆದಷ್ಟು ಜಾಗ್ರತೆಯಿಂದ ಎಚ್ಚರಿಕೆ ವಹಿಸಿ ನಾವು ನೋಡ್ಕೊಳ್ತಿರಬೇಕು ಹಾಗೆಯೇ ಬಾಣಲೆಯಲ್ಲಿ ಎಣ್ಣೆಯನ್ನು ಹಾಕಿ ಯಾವುದೇ ಎಣ್ಣೆ ಕಾ ಎಣ್ಣೆಯ ಪದಾರ್ಥವನ್ನು ಮಾಡುವಾಗ ಕಾಯಿಸುವಾಗ ಗ್ಯಾಸನ್ನು ಫಾಸ್ಟಾಗಿಟ್ಟು ಹೊತ್ತಿಸಿ ಮಾಡಬಾರದು ಆದಷ್ಟು ಮೆಲ್ಲನೆ ಇಟ್ಟು ಕಾಯಿಸಬೇಕು ಹಾಗೆಯೇ ಗ್ಯಾಸ್ನ ಹತ್ತಿರ ಬೆಂಕಿಪೊಟ್ಟಣವನ್ನು ಹೊತ್ತಿಸಬಾರದು ಇಡಲೂಬಾರದು ಹಾಗೆಯೇ ನಾವು ಶಾಲೆಯಲ್ಲಿ ಅಡುಗೆ ಕೆಲಸ ಮಾಡ್ತಿದ್ದೆ ಅಡುಗೆ ಕೆಲಸ ಮಾಡುತ್ತಿದ್ದೆವು ಅಷ್ಟೇ ನಾವು ಮನೆಯಲ್ಲಿ ಎಷ್ಟು ಸೇಫ್ಟಿ ಮಾಡ್ತೇವೆ ಅಷ್ಟೇ ಶಾಲೆಯಲ್ಲಿ ಕೂಡ ಸೇಫ್ಟಿಯನ್ನು ವಹಿಸ್ತೇವೆ ಮಕ್ಕಳನ್ನು ಅದೇ ರೀತಿಯಲ್ಲಿ ಅಡುಗೆ ಮಾಡುವ ಇದರಲ್ಲಿ ಮಕ್ಕಳನ್ನು ಕೂಡ ಸೇಫ್ ರೀತಿಯಲ್ಲಿ ನೋಡುತ್ತೇವೆ ಅಡುಗೆ ಮಾಡುವಾಗ ಮತ್ತು ಗ್ಯಾಸಿನ ಹತ್ತಿರ ಹೋಗುವಾಗ ಆದಷ್ಟು ಜಾಗ್ರತೆ ಲೈಟನ್ನು ಹೊತ್ತಿಸುವಾಗ ಕೂಡ ಹೊತ್ತಿಸಿ ಇಡಬೋದು ಬಂದ್ ಮಾಡಬಾರದು ಹೊತ್ತಿಸಿ ಮುಗಿದ ಮೇಲೆ ಬಂದ್ ಮಾಡಬೇಕು ಹಾಗೆಯೇ ಎಲ್ಲ ಅಡುಗೆ ಆದ ಮೇಲೆ ಗ್ಯಾಸನ್ನು ಬಂದ್ ಮಾಡಿ ರೆಗ್ಯುಲೇಟರನ್ನು ಬಂದ್ ಮಾಡಿ ನಾವು ಇಡಬೇಕು ಯಾವುದೇ ಒಂದು ವಸ್ತುವನ್ನು ನಾವು ಗ್ಯಾಸನ್ನು ಗ್ಯಾಸ್ ಸ್ಟೌವ್ ಮೇಲೆ ಇಟ್ಟ ಮೇಲೆ ಹೊರಗಡೆ ಬರಬಾರದು ಬಂದರೆ ನಾವು ಆದಷ್ಟು ಜಾಗ್ರತೆಯಿಂದ ಇರಬೇಕು ಅದನ್ನು ಏನು ಯಾವ ರೀತಿ ಇದಾಗದ ಹಾಗೆ ನೋಡಿಕೊಳ್ಳಬೇಕು ಗ್ಯಾಸ್ ಹೊತ್ತಿಸುವಾಗ ಕೂಡ ಹಾಗೆ ಅಷ್ಟು ಜಾಗ್ರತೆಯಲ್ಲಿ ನೋಡಿಕೊಳ್ಳಬೇಕು ಆದಷ್ಟು ಜಾಗ್ರತೆಯಲ್ಲಿ ನಾವು ಅಡುಗೆಯನ್ನು ಮಾಡಬೇಕು ಯಾನಾತ್ ಪಂಡೆ